ಹಲೋ ಹಲೋ ಹಲೋ ಮೇಡಮ್ ನಮ್ಸ್ಕಾರ ರೀ ಹಾಂ ಡಾಕ್ಟ್ರಾ ಹಾಂ ನಾವು ಇಲ್ಲಿ ನಮಗೆ ಜರಾ ಆರಾಮ ಇಲ್ಲ ರೀ ಅದು ಬಂದು ಮೈ ಕೈ ನೋವು ಮೈ ಕೈ ನೋವು ಹೆಚ್ಚಾಗ್ಯದೆ ರೀ ಮೊಳಕಾಲು ಬ್ಯಾನೆ ಈಗ ಯಾ ಒಂದು ಸುಮಾರು ಒಂದೆರಡು ತಿಂಗ್ಳು ಒಮ್ಮೆ ಯಾವ್ರೆ ಯಾವ್ರೆ ಯಾವ್ರೆ ಟ್ಯಾಬ್ಲೆಟ್ ತಗೊಂಡರೆ ಕಡಿಮೆ ಆತದೆ ರೀ ಎಲ್ಲಿ ಎಲ್ಲಿ ಎಲ್ಲೂ ತೋರ್ಸಿಲ್ಲ ರೀ ನಿಮ್ಮ ಹತ್ರನೇ ಇದು ನಿಮ್ಮ ಹೆಸ್ರು ಹೇಳಿ ಡಾಕ್ಟ್ರೇ ಇವ್ರು ಇದ್ದಾರೆ ಅಂತ ಹೇಳಿ ಅದಕ್ಕೆ ನಿಮ್ಮ ಕಡೆ ನಾವು ಮೈ ಕೈ ನೋವು ಆಗದೆ ರೀ ಏನು ಬೇರೆ ಬ್ಯಾರೆದು ಎರಡು ಎರಡು ತಿಂಗ್ಳು ಆಯ್ತು ರೀ ಆಗಿ

ಎಲ್ಲಿ ನಿಮ್ಮ ಹಾಂ ಮೈ ಕೈ ನೋವು ಅದ ರೀ ಕಾಲು ಬ್ಯಾನೆ ಅದ ರೀ ಮೈ ಮೈ ಕೈ ಹಾಂ ನಿದ್ದೆ ಎಲ್ಲ ಬರ್ತದೆ ರೀ ಎಂತ ಹಾಂ ನಿದ್ದೆ ನಿದ್ದೆ ಕರಕ್ಟ್ ಅದ ರೀ ನಿದ್ದೆ ಕರಕ್ಟ್ ಅದ ರೀ ನಿದ್ದೆ ಕರಕ್ಟ್ ಅದೆ ನಾವು ಊಟ ಸರಿ ಮಾಡ್ತೆವೆ ಊಟನೆಲ್ಲ ಸರ್ಯಾಗಿ ಮಾಡ್ತೇವೆ ರೀ ಈ ಎಣ್ಣೆ ಸ್ವಲ್ಪ ಹಚ್ಕೊಬೇಕಾತ್ ರೀ ಏಳೋದು ಬೀಳೋದು ಸೆಕಂಡ್ ಫ್ಲೋರ್ದಾಗೆ ಎಲ್ಲಿ ನಿಮ್ಮ ದವಾಖಾನಿ ಎಲ್ಲಿದೆ ರೀ ರಾಮ ಮಂದಿರ್ರಾ ಆಂ ಹಾಂ ಟೈಮಿಂಗ್ ಟೈಮ್ ಹಾಂ ಹಾಂ ಎಲ್ಲ ಆರಾಮ ಆತದ ರೀ ಮೈ ಬ್ಯಾನೆ ಹೆಚ್ಚದ ರೀ ಕಾಲು ಬ್ಯಾನೆ

ಹಾಂ ಯಾ ಅದಕ್ಕೇನು ಮತ್ತೇನು ತಕ್ಲೀಫ್ ಆಗಲ್ಲ ರೀ

ಈ ಸ್ವಲ್ಪ ಅವು ಬ್ಯಾನಿಲಿ ಯಾವರ ಟ್ಯಾಬ್ಲೆಟ್ ತಗೊತಿವಿ ರೀ ಏನೋ ಸ್ವಲ್ಪ ತಗೊತೀವಿ ಅದ್ರಲ್ಲಿ ಹಾಗೇ ಕಡಿಮೆ ಆತದೆ ನಾಲ್ಕು ದಿನ ಕಡಿಮೆ ಆಗಿ ಮತ್ತೆ ಹೆಚ್ಚು ಆತದ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗತ್ತೆ ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗ್ತದ್ ರೀ ಮತ್ತೆ ಎಂಟು ಹತ್ತು ದಿವ್ಸ ಏನು ಆಗಲ್ಲ ರೀ ಅಲ್ಲಿಗೆ ಮತ್ತೆ ಸೊಲ್ಪ ಬ್ಯಾನೆ ಆತದ ತಗೋತಿವಿ ಅದೇ ಒಂದು ಎರಡು ಸಲ ತಗೊಂಡೀವಿ ರೀ ಈಗೇನು ಮತ್ತೆ ತೊಗೊಳ್ಳಾಗೇವಿ ನೀವು ಡಾಕ್ಟ್ರ್ ಸರ್ಯಾಗಿ ಇದ್ದಿರಿ ಅಂತ ಹೇಳಿ ಅಡ್ರಸ್ ಹೇಳ್ದರು ಅದಕ್ಕೆ ನಿಮ್ಮ ಬರ್ತೇವೆ ರೀ ನಿಮ್ಮ ಟೈಮಿಂಗ್ ಟೈಮಿಂಗೆ ಟೈಮಿಂಗ್ ಏನು ರೀ ನಿಮ್ಮದು ಆಯ್ತು ಹಾಂ ಹಾಂ ಬರ್ತೇವೆ ಬರ್ತೇವೆ ರೀ ಆಯ್ತು ನಮಸ್ಕಾರ